ನಾನು ತೋಟ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದೇನೆ ಯಾಕೆಂದರೆ ನಾನು ನಮ್ಮ ಅಪ್ಪ ಮತ್ತು ನಮ್ಮ ತಾತ ನಮ್ಮ ಮುತ್ತಾತಂದಿರ ಕಾಲದಿಂದಲೂ ಈ ಕೆಲಸವನ್ನು ಮಾಡುತ್ತಿದ್ದಾರೆ ಆದರಿಂದ ನಾನು ಈ ಕೆಲಸವನ್ನು ಮಾಡುತ್ತಿದ್ದೇನೆ ಇವಾಗ ನಾನು ಕಾಲೇಜಿಗೆ ಒಂಬತ್ತು ವರೆಗೆ ಹೋಗುತ್ತೇನೆ ಒಂಬತ್ತು ಗಂಟೆವರೆಗು ನಾನು ಇಲ್ಲಿ ಕೆಲಸ ಮಾಡಿದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತದೆ ಆದ್ರಿಂದ ನಾನು ಈ ಕೆಲಸವನ್ನು ಮಾಡುತ್ತೇನೆ ಮತ್ತು ನಮ್ಮ ಅಪ್ಪನಿಗೆ ಸ್ವಲ್ಪ ಉಪಯೋಗ ಆಗುತ್ತದೆ ಇವಾಗ ಕೆಲಸದವ್ರು ಬಂದಾಗ ಅವರ ಜೊತೆ ಕೆಲಸ ಮಾಡಿದರೆ ಇನ್ನು ಸ್ವಲ್ಪ ಬೇಗ ಕೆಲಸ ಮುಗಿಯುತ್ತದೆ ಅದೇ ಥರ ಇನ್ನು ಬೇರೆ ಏನಾದರು ಕೆಲಸ ಮಾಡಿಸಬಹುದು ಎಂದು ನನ್ನ ಅಭಿಪ್ರಾಯ ಅದೇ ಥರ ಇವಾಗ ತೋಟ ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಅವರು ಜನಪದ ಹಾಡುಗಳನ್ನು ಹಾಡುತ್ತಾರೆ ಮತ್ತು ನಗುತ್ತಾರೆ ಇಲ್ಲ ಕಾಮಿಡಿ ಮತ್ತು ಬೇರೆ ಬೇರೆ ವಿಷಯಗಳನ್ನು ತಿಳಿದುಕೊಳ್ಳುತ್ತಾರೆ ಹೇಳುತ್ತಾರೆ ಎಲ್ಲ ಥರದ ಮಾತುಗಳನ್ನು ಮಾತಾಡಿಕೊಂಡು ನಗುತ್ತಾ ಅಳುತ್ತಾ ಮಾಡ್ತಾರೆ ಕೆಲಸ ಹಂಗೆ ನಾವು ಒಂದು ಸ್ವಲ್ಪ ಅವರಿಗೆ ತಕ್ಕಂತೆ ಮಾತನಾಡಿದರೆ ಇನ್ನು ಸ್ವಲ್ಪ ಬೇಗ ಕೆಲಸವನ್ನು ಮುಗಿಸುತ್ತಾರೆ ಅವರಿಗೆ ಏನಾದರು ಎದುರು ಹೇಳೋದು ಬೇಗ ಬೇಗ ಮಾಡಿರಿ ಒಂದು ಸ್ವಲ್ಪ ದುರಾಂಕಾರದ ಮಾತುಗಳನ್ನು ಮಾತಾಡಿದರೆ ಅವರಿಗೆ ಬೇಜಾರಾಗುತ್ತದೆ ಹಂಗೆ ಹಂಗೇ ಸ್ವಲ್ಪ ಸ್ವಲ್ಪ ಅವರಿಗೆ ಬೇಕಾದಂಗೆ ಮಾತಾಡಿಕೊಂಡು ಅವರಿಗೆ ಹೇಳಿದಾಗ ಕೇಳಿದರೆ ಇನ್ನು ಸ್ವಲ್ಪ ಬೇಗ ಸಾಲನ್ನು ಮುಂದಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಆ ಥರ ತೋಟ ಗದ್ದೆಗಳಲ್ಲಿ ಕೆಲಸ ಮಾಡಿಸಬೇಕು ಹಂಗೆ ನಾನು ಮಾಡುತ್ತೇನೆ ಅವರ ಜೊತೆಯಲ್ಲಿ ಮತ್ತು ಹಂಗೆ ಅವರಿಗೆ ತಕ್ಕಂತೆ ಮಾತಾಡಿ ಅವರ ಜೊತೆನೇ ಮಾಡಿದರೆ ಅವರಿಗೂ ಕು ತುಂಬ ಖುಷಿಪಡ್ತಾರೆ ನಾನು ಆ ಥರ ಅನ್ಕೊಂಡಿದೇನೆ